ತೋಟಗಾರಿಕೆಯನ್ನು ಬೆಳೆಸೋದಕ್ಕೆ ನನಗೆ ತುಂಬ ಇಷ್ಟ ಯಾಕೆಂದರೆ ಅದರಲ್ಲಿ ಬಿಡುವಂತಹ ಹೂವು ಮತ್ತೆ ನಾವು ಒಂದ್ಸಲ ನರ್ಸರಿಗೆ ಹೋಗಿದ್ವಿ ಆ ನರ್ಸರಿಯಲ್ಲಿ ಈ ವಿವಿಧ ಬಣ್ಣದ ಗುಲಾಬಿ ಹೂಗಳನ್ನು ನೋಡಿ ಅದ್ರಲ್ಲು ಕೆಂಪು ಹಳದಿ ಮತ್ತು ಗುಲಾಬಿ ಬಣ್ಣದ ಬಣ್ಣದ ಹೂಗಳನ್ನು ನೋಡಿ ನನಗೆ ತುಂಬಾ ಇಷ್ಟ ಆಯಿತು ಹಾಗೇ ಕನಕಾಂಬರದ ವಿವಿಧ ಬಣ್ಣದ ಕನಕಾಂಬರದ ಹೂಗಳನ್ನು ನೋಡಿ ನಾವು ನಮ್ಮ ಮನೆಯಲ್ಲು ಸಹ ಈ ಥರ ತೋಟಗಾರಿಕೆಯನ್ನು ಮಾಡಬೇಕು ಅಂತ ಆಸೆ ಪಟ್ಟು ಈ ರೀತಿಯಾದಂತ ಗಿಡಗಳನ್ನು ನರ್ಸರಿಯಿಂದ ತಂದು ನಮ್ಮ ಮನೆಯ ಹಿತ್ತಲಿನಲ್ಲಿ ಅದನ್ನು ಹಾಕಿ ಬೆಳೆಸಿ ಈಗ ಒಂದು ಹೂದೋಟವನ್ನು ಮಾಡಿಕೊಂಡಿದ್ದೀವಿ ಹಾಗೇ ಅದರಲ್ಲಿ ಒಂದು ಕೆಲವು ವಿಧದ ತರಕಾರಿಗಳನ್ನ ಸಹ ಹಾಕೊಂಡಿದ್ದೀವಿ ಅದರಿಂದ ನಮಗೆ ಬೇಕಾದಂತಹ ತರಕಾರಿಗಳು ಮತ್ತು ಹೂಗಳು ಸಿಗ್ತವೆ ಯಾವಾಗ ಬೇಕೆಂದ್ರೆ ಆವಾಗ ಸಿಗುತ್ತೆ